ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತು ಐದು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೇಳು ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಹನ್ನೊಂದು